ಹಾಂ ಹೌದು ಸರ್ ಹೇಳಿ ಹಾಂ ಸರ್

ಅದೇ ಸರ್ ನೀವು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದೀರ ಬಟ್ ನಾವು ಕೂಡ ಅದನ್ನು ಸರ್ಚ್ ಮಾಡ್ತಾಯಿದ್ದೀವಿ ಸರ್ ಯಾಕಂದರೆ ಮೊಬೈಲನ್ನ ಕಳವು ಮಾಡ್ದವರು ತಮ್ಮ ಮೊಬೈಲನ್ನ ಅದರಿಂದ ಸಿಮ್ ತೆಗ್ದು ಅವರು ಯೂಸ್ ಮಾಡ್ತಾ ಇರ್ತಾರೆ ಅದಕ್ಕಾಗೆ ನಾವು ಕೂಡ ಅದನ್ನ ಟ್ರ್ಯಾಕ್ ಮಾಡಿ ಸೊಲ್ಪ ದಿನ ಸರ್ಚ್ ಮಾಡೋ ತನಕ ಟೈಮ್ ಆಗುತ್ತೆ ಸರ್ ಆಮೇಲೆ ನಾವು ಒಂದ್ವೆಳೆ ಮೊಬೈಲ ಏನಾದರು ಸಿಕ್ಕರೆ ನಿಮ್ಗೆ ಖಂಡಿತ ಸರ್ ನಾ ಕಾಲ್ ಮಾಡ್ತೀವಿ ನಾವು ಪೊಲೀಸ್ ಇಲಾಖೆ ಅಂತಂದರೆ ನಮ್ಮ ಕೆಲಸ ಅದೇ ಸರ್ ನಾವು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಜನರಿಗೆ ಸೇವೆ ಕೊಡುದೆ ನಮ್ಮ ಕೆಲಸ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಅದಕ್ಕೆ ನೀವು ಯಾವತ್ತು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅವತ್ತಿಂದ ನಾವು ಅದನ್ನ ಸರ್ಚ್ ಮಾಡ್ತಾಯಿದ್ದೀವಿ ಸರ್ ನಾವಂತು ಸುಮ್ನೆ ಕುಂತಿಲ್ಲ ಹಾಂ ಹಾಂ ಸರ್ ನೀವು ಕಂಪ್ಲೇಂಟ್ ಕೊಟ್ಟದ್ದು ತುಂಬ ಒಳ್ಳೆಯದು ಸರ್ ಯಾಕಂತಂದರೆ ತುಮ್ ಸುಮ್ಮನೆ ಬೇರೆಯವ್ರು ಯೂಸ್ ಮಾಡ್ಕೋತಾರೆ ಸರ್ ಹಾಂ ಅದಕ್ಕಾಗಿ ನಾವು ಖಂಡಿತ ಸರ್ ನಿಮಗೆ ಅದೊಂದು ಮೊಬೈಲ್ ಸಿಕ್ಕ ಕೂಡಲೆ ಖಂಡಿತ ಕಾಲ್ ಮಾಡ್ತೀನಿ ಸರ್ ಹಾಂ ಹಾಂ ನೋಡಣ ಸರ್ ಮೊಬೈಲ ಮೊದ್ಲು ಸಿಗಲಿ ಸರ್ ಆಮೇಲೆ ಹಾಂ ಹಾಂ ಸರ್ ಹಾಂ ಹಾಂ ನಿಮ್ಮ ನಂಬರ್ ಕೊಟ್ಟಿರಲ್ಲ ಸರ್ ನೀವು ಅದಕ್ಕೆ ನಾವು ಖಂಡಿತ ಮತ್ತು ಏನಾರು ಡಾಕ್ಯುಮೆಂಟ್ಸ್ ಬೇಕಾದರೆ ಅಥ್ವ ಮೊಬೈಲ್ ನಿಮ್ಗೆ ಸಿಕ್ಕರೆ ಅಥ್ವ ಸುಳಿವು ಸಿಕ್ಕರೆ ಖಂಡಿತ ನಿಮ್ಗೆ ಕಾಲ್ ಮಾಡ್ತೀವಿ ಸರ್ ನಾವು ಹಾಂ ಓಕೆ ಓಕೆ